ನನ್ಗೆ ತುಂಬ ಇಷ್ಟ ಅಂತಂದರೆ ಸುದ್ದಿವಾಹಿನಿಗಳು ಸುದ್ದಿವಾಹಿನಿಗಳಿಗಿಂತ ಸುದ್ದಿ ಪತ್ರಿಕೆಗಳಂದರೆ ನನ್ಗೆ ತುಂಬ ಇಷ್ಟ ಸುದ್ದಿವಾಹಿನಿಗಳಲ್ಲಿ ಬರೀ ನೋಡಬೇಕು ಕೇಳಿಸ್ಕೋಬೇಕು ಅಂತಂದರೆ ಒಂಥರ ಹಿಂಸೆ ಓದ್ಬೇಕು ಅಂತಂದರೆ ಬಹಳಾ ಪ್ರೀತಿ ನಾನೂ ನೋಡೋದಕ್ಕಿಂತ ಓದೋದಕ್ಕೆ ತುಂಬ ಇಷ್ಟಪಡ್ತೀನಿ ನಮ್ಮ ಕಡೇ ಜನಪ್ರಿಯ ಚಾನಲ್ಗಳು ಅಂತಂದರೆ ಬಿಗ್ ನ್ಯೂಸೂ ಸುವರ್ಣ ಡಿ ಡಿ ಚಂದನ ಟಿವಿ ನೈನೂ ದಿಗ್ವಿಜಯ ನ್ಯೂಸು ಪಬ್ಲಿಕ್ ನ್ಯೂಸು ಟಿವಿ ನೈನು ಇವೆಲ್ಲವು ಜನಪ್ರಿಯ ಒಂದು ಸುದ್ದಿ ಚಾನಲ್ಗಳು ಇದರಲ್ಲಿ ಟಿವಿ ನೈನ್ ಚಾನಲ್ಲೂ ನನ್ಗೆ ತುಂಬ ಇಷ್ಟ ಟಿವಿ ನೈನ್ ಚಾನಲ್ ಏನೊ ಟಿವಿ ನೈನ್ ಟಿವಿ ನೈನ್ ತುಂಬ ಇಷ್ಟಪಟ್ಬಿಟ್ಟಿದೀನಿ ಇನ್ನೂ ಈ ರಂಗಣ್ಣ ಬರ್ತಾರಲ್ಲಾ ಬಿಗ್ ನ್ಯೂಸು ರಂಗಣ್ಣ ಬಂದ್ಬಿಟ್ಟೂ ಪಬ್ಲಿಕ್ ಪಬ್ಲಿಕ್ ಟಿ ವಿಯಲ್ ಬರ್ತಾರಲ್ಲ ರಂಗಣ್ಣ ರಂಗಣ್ಣ ಅವರ ಮಾತು ಕೇಳಬೇಕಂದ್ರೆ ಇಷ್ಟ ಮತ್ತು ರಾಧಕ್ಕ ನಮ್ಮ ರಾಧಕ್ಕ ಮಾತಾಡೋದೂ ಒಂಥರ ಚೆನ್ನಾಗಿರುತ್ತೆ ಖುಷಿ ಅದು ಬಿಟ್ಟರೆ ಇನ್ನು ಯಾವುದೂ ನಾನು ನೋಡೋದಕ್ಕೆ ಇಷ್ಟಪಡೋಲ್ಲ ಅದು ಸುದ್ದಿ ಚಾನಲ್ಲುಗಳಲ್ಲಿ ಸುದ್ದಿ ಪತ್ರಿಕೆಗಳು ಸುದ್ದಿ ಪತ್ರಿಕೆಗಳನ್ನು ತುಂಬ ನಾ ಇಷ್ಟಪಡ್ತೀನಿ

ಇಂಗ್ಲೀಷಲ್ಲಿ ದ ಹಿಂದು ಡೆಕ್ಕನ್ ಹೆರಾಲ್ಡ್ ಈ ಎರಡನ್ನ ಓದ್ತೀನಿ ಇಲ್ಲ ಕನ್ನಡಕ್ಕೇ ಈಗ ಕನ್ನಡ ಹೇಳೋಕ್ ಬಂದೆ ಅಂತಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಅಗ್ನಿ ಮತ್ತು ಕೋಲಾರ ಮಿಂಚು ಕೋಲಾರ ಯುವಾ ಕೋಲಾರ ಯುವ ಸಂಯುಕ್ತ ಕರ್ನಾಟಕ ಇನ್ನು ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಉದಯವಾಣಿ ಕನ್ನಡ ಪ್ರಭ ಇಷ್ಟೂ ದಿನಪತ್ರಿಕೆಗಳೂ ನಮ್ಮ ಕೋಲಾರದಲ್ಲಿ ಪ್ರತಿ ದಿನ ಕೋಲಾರ ಜಿಲ್ಲೆಯಾದ್ಯಂತ ಸರ್ಕ್ಯೂಲ್ ಆಗುತ್ತೆ ಇವುಗಳಲ್ಲೀ ಸುದ್ದಿ ನಾವು ಪ್ರಸ್ತುತ ಏನಿದೆ ಪ್ರೆಸೆಂಟು ಸಿಚ್ಯುವೇಷನ್ ಅಲ್ಲಿ ನಡೆದಿರುವಂತಹ ನೈಜ ಘಟನೆಗಳ ಬಗ್ಗೆಯೇ ಸುದ್ದಿಯನ್ನು ಪ್ರಕಟಿಸುತ್ತಾರೆ ಈ ಸುದ್ದೀ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅಂದರೆ ಈಗ ನಮ್ದು ನಮ್ಮ ಜಿಲ್ಲೆಯಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಏನೇನು ಘಟನೆಗಳ್ ನಡೀತು ಅವೆಲ್ಲ ಒಂದು ಎಲ್ಲವನ್ನು ಕಲೆಕ್ಟ್ ಮಾಡಿ ಯಾವುದು ನಿಜಾಂಶ ಯಾವುದು ಸುಳ್ಳು ಯಾವುದು ನೈಜವಾಗಿದೆ ಇವುಗಳಿಂದ ಸಮಾಜಕ್ಕೆ ಏನು ಉಪಯೋಗ ಇವೆಲ್ಲವನ್ನು ಗುರುತಿಸಿ ಸುದ್ದಿ ಮಾಡಿ ಜನರಿಗೆ ತಲು ತಲುಪಿಸುವಂತಹ ಸೇವೆ ಸುದ್ದಿ ಮಾಧ್ಯಮಗಳು ಪತ್ರಿಕೆಗಳು ಪ್ರತಿದಿನ ತಮ್ಮದೇ ಆದಂತಹ ಒಂದು ಕಾರ್ಯವನ್ನು ದಿನನಿತ್ಯ ಮಾಡುತ್ತೇವೆ ಈ ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಗುತ್ತೆ ತುಂಬ ಚೆನ್ನಾಗೆ ಸರ್ಕ್ಯುಲರ್ ಆಗ್ತಿದೆ ಇದ್ರಲ್ಲಿ ಬರೆಯುವಂತಹ ಒಂದು ಪ್ರತಿಯೊಂದುನೂ ಜ್ಞಾನಾರ್ಜನೇಗೆ ತುಂಬ ಅನುಕೂಲ ಈ ಪ್ರಸ್ತುತ ಎಲ್ಲರ ಕೈಯಲ್ಲಿಯೆ ಪ್ರಪಂಚ ಅಂಗೈ ಮೊಬೈಲ್ ಮೊಬೈಲ್ ಅಂದು ಸಾಯ್ತಾರೆ ಏನು ಏನಾದ್ರು ಇರಲಿ ಟಕ ಟಕ ಟಕ ಅಂತ ಆನ್ಲೈನಲ್ಲಿ ಬಂದ್ಬಿಡತ್ತೆ ಅವಾಗಲೇ ಆದರೆ ನಾವು ಮೊಬೈಲಲ್ಲಿ ನೋಡೋದಕಿಂತ್ಲೂ ನ್ಯೂಸ್ ನೋಡೋದಕಿಂತ್ಲೂ ಓದೋದ್ರಲ್ಲಿ ಸಿಗೋ ಮಜಾ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಅಂತ ಹೇಳೋದಕ್ಕು ನಾ ಇಷ್ಟಪಡ್ತೀನಿ